ಅಡುಗೆ ಮಾಡೋದು ಅಂದರೆ ಪ್ರತಿಯೊಬ್ರದ್ದೂ ತುಂಬ ಮುಖ್ಯವಾದ ಕೆಲಸ ಆಗಿರುತ್ತೆ ಅಡುಗೆ ಅಂದರೆ ಇವಾಗ ಅಡುಗೆ ಅಂದರೆ ಇವಾಗ ಹೇಗೆ ಅಂದರೆ ಇವಾಗ ಪ್ರತಿಯೊಂದು ಏನೇನು ವೆರೈಟಿ ವೆರೈಟಿ ತಿಂಡಿಗಳು ಅದು ಇದು ಎಲ್ಲ ತುಂಬ ಇರುತ್ತೆ ಅದರಲ್ಲಿ ನಮ್ಮ ಅಮ್ಮ ನನಗೆ ಮೇನ್ ತುಂಬ ಇಂಪಾರ್ಟೆಂಟಾಗಿ ಹೇಳಿಕೊಟ್ಟಿದ್ದು ಅಂದರೆ ರೊಟ್ಟಿ ನಮ್ಮ ಕಡೆ ರೊಟ್ಟಿ ರೊಟ್ಟಿ ಮಾಡಲೇಬೇಕು ನಾವು ಗೌಡ್ರುಗಳಾಗಿರೋದ್ರಿಂದ ರೊಟ್ಟಿ ಕೈ ಕೈ ರೊಟ್ಟಿನ ಕಲಿಯಲೇಬೇಕು ನನಗ್ ಕೈ ರೊಟ್ಟಿ ಫಸ್ಟಿಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಹೇಗೆ ಅಂದರೆ ಏನೋ ಮಾಡಕ್ಕೆ ಹೋದರೆ ಅದೇನೋ ಆಗ್ತಾಯಿತ್ತು ನಮ್ಮ ಅಮ್ಮ ಅದನ್ನು ನಿಧಾನವಾಗಿ ಹೇಗೆ ಮಾಡೋದು ಹೇಗೆ ಅದನ್ನು ಹೇಗೆ ಕ್ಲೀನಾಗಿ ನಾದಿಕೊಂಡ್ರೆ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ಬೋದು ಅನ್ನೋದ್ನ ತುಂಬ ಚೆನ್ನಾಗಿ ಹೇಳಿಕೊಟ್ರು ಅದನ್ನು ಎಲ್ಲೂ ಮರ್ಯೋಕ್ಕಾಗಲ್ಲ ಮತ್ತು ಪ್ರತಿಯೊಂದ್ ಕೆಲಸನೂ ನಮ್ಮ ಅಮ್ಮ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಈಗ ಚಿಕನ್ ನಾನ್ವೆಜ್ ಯಾವುದೇ ಆಗಿದ್ರೂ ಸಹ ನಮ್ಮ ಅಮ್ಮ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದನ್ನು ಅಷ್ಟೇ ನಮ್ಮ ಕಡೆ ರೊಟ್ಟಿ ಮುದ್ದೆ ಚಿಕನ್ನು ಮೀನು ಮಟನು ಫೋರ್ಕು ಈ ತ್ ಈ ಥರ ತುಂಬ ತುಂಬ ಅಂದರೆ ತುಂಬ ಥರ ಅಡುಗೆ ಮಾಡ್ತಾರೆ ಪ್ರತಿಯೊಂದು ಕೆಲಸನು ಅಡುಗೆ ಅಂತಲ್ಲ ಪ್ರತಿಯೊಂದ್ ಕೆಲಸನು ನಾವು ತಾಯಿಯಿಂದಲೇ ಕಲಿಯಬೇಕು ಏಕೆಂದ್ರೆ ಹುಟ್ಟಿನಿಂದ ನಮಗೇನು ಯಾವ ಕೆಲ್ಸನಾದ್ರು ಹುಟ್ಟಿನಿಂದ ನಮಗ್ ಬರಲ್ಲ ಈಗ ಪ್ರತಿಯೊಂದ್ ಕೆಲ್ಸನೂ ಅಮ್ಮನೇ ಹೇಳಿಕೊಡ್ತಾರೆ ಕಸ ಗುಡ್ಸೋದು ಒರ್ಸೋದು ಪಾತ್ರೆ ತೊಳ್ಯೋದು ಪ್ರತಿಯೊಂದನ್ನು ಅಷ್ಟೇ ಅಡ್ಗೆಯೂ ಅಷ್ಟೇ ಅಡುಗೆ ಥರದಲ್ಲಿ ವೆಜ್ಜು ನಾನ್ವೆಜ್ಜು ಎಲ್ಲ ಇರುತ್ತೆ ಮತ್ತು ನಮ್ಮದು ನಮ್ಮ ಊರಲ್ಲಿ ಅಲ್ದೇ ಬೇರೆ ಥರವೂ ಬೇರೆ ಕಡೆಯೂ ವೆರೈಟಿ ವೆರೈಟೀ ಅಡುಗೆ ಇರುತ್ತೆ ನಮ್ಮ ಕಡೆ ರೊಟ್ಟಿ ಮುದ್ದೆ ಮತ್ತು ಚಿತ್ರಾನ್ನ ಪುಳಿಯೋಗರೆ ಪಲಾವು ಈ ಥರದ ಅಡುಗೆನ ಮಾಡಿಕೊಂಡು ಹೋಗ್ತಾರೆ ನಮ್ಮ ಅಮ್ಮ ಪ್ರತಿಯೊಂದನ್ನ ಹೇಗೆ ಮಾಡೋದು ಫಸ್ಟಿಂದ ಹೇಗೆ ಸ್ಟಾರ್ಟ್ ಮಾಡೋದು ಅಂದರೆ ಇವಾಗ ಫಸ್ಟು ಒಗ್ಗರಣೆ ಹಾಕೋದು ಅದು ಸಾಂಬಾರು ಮಾಡ್ಕೊಂಡು ಹೋಗೋದು ಅದನ್ನು ಹೇಳ್ತಾರೆ ಮತ್ತು ಅನ್ನ ಸಹ ಅನ್ನ ಹೇಗೆ ಮಾಡೋದು ಒಂದು ಅಕ್ಕಿ ಬೆಂದರೆ ಅಥ್ವಾ ಒಂದು ಅಕ್ಕಿ ಬೆಂದರೆ ಸಾಕು ಇನ್ನೆಲ್ಲ ಅನ್ನ ಬೆಂದಿರುತ್ತೆ ಅಂತಲೂ ಹೇಳಿಕೊಟ್ಟಿದ್ದಾರೆ ಮತ್ತು ಪಲಾವು ಯಾವ ಥರ ಮಾಡೋದು ಮತ್ತು ತುಪ್ಪದನ್ನ ಮತ್ತು ಚಪಾತಿ ದೋಸೆ ಯಾವ್ಥರ ದೋಸೆ ಮಾಡದಕ್ಕೆ ಯಾವ್ಯಾವ ಯಾವ ಥರ ಹಿಟ್ಟನ್ನ ಮಾಡ್ಕೋಬೇಕು ಅಂದ್ರೆ ಈಗ ದೋಸೆಗಳಲ್ಲಿ ಉದ್ದಿನ ದೋಸೆ ನೀರು ದೋಸೆ ಮತ್ತು ಓಡೋ ರೊಟ್ಟಿ ಓಡೋ ದೋಸೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ದೋಸೆಗಳು ಬರುತ್ತೆ ರೈಸಲ್ಲಿ ಪಲಾವು ಚಿತ್ರಾನ್ನ ಮೊಸರನ್ನ ಮತ್ತು ವಾಂಗಿಬಾತು ಜೀರಾ ರೈಸು ಪುದೀನಾ ರೈಸು ತುಂಬ ವೆರೈಟಿ ವೆರೈಟಿ ರೈಸ್ಗಳಿದೆ ಇನ್ನು ಮುದ್ದೆ ಮುದ್ದೆ ಕೋಳಿ ಸಾರು ಬಸ್ಸಾರು ಅದೆಲ್ಲ ಮ್ಯಾಚಿಂಗ್ ಫುಡ್ಗಳು ತುಂಬ ಚೆನ್ನಾಗಿರತ್ತೆ ನಮ್ಮ ಅಮ್ಮ ನಮ್ಮ ಅಮ್ಮ ಪ್ರತಿಯೊಂದನ್ನು ತುಂಬ ಚೆನ್ನಾಗೇ ಹೇಳಿಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಯಾವ ಥರ ಸ್ಟಾರ್ಟ್ ಮಾಡಬೇಕು ಯಾವ್ದಕ್ಕೆ ಯಾವ್ದನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನಮ್ಮ ಮನೆಯಲ್ಲಿ ನಾವು ಅಡ್ಗೆ ಮಾಡೋದ್ಕಿಂತ ಹೊರಗಡೆ ಇವಾಗ ನಾವು ಮದುವೆ ಆಗಿ ಹೊರಗಡೆ ಬಂದ ಮೇಲೆ ನಮಗೆ ನೆನ್ಪಾಗೋದು ಫಸ್ಟು ತಾಯಿ ಅಮ್ಮನ ಮನೆಲಿ ಇದ್ದಾಗ ಅವರು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದರು ಮದುವೆ ಆದ ಮೇಲೆ ನಾವೇ ಮಾಡ್ಕೊಂಡ್ ಮಾಡ್ಕೋಬೇಕಾಗುತ್ತೆ ಅತ್ತೆಯೂ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಬಟ್ ಪಸ್ಟು ಅಮ್ಮ ಹೇಳಿಕೊಡೋದ್ರಿಂದ ನಾವು ಅದನ್ನು ನೀಟಾಗಿ ಕಲ್ತ್ಕೋಬೇಕಾಗುತ್ತೆ ಇವಾಗಿನ ಎಲ್ಲ ಫುಡ್ಡೆಲ್ಲ ಯಾರೂ ಮಾಡೋಕ್ಕೇ ಹೋಗಲ್ಲ ಎಲ್ಲ ಆನ್ಲೈನ್ ಆರ್ಡ್ರು ಅಲ್ಲಿ ಇಲ್ಲಿ ಅಂತ ಹೊರಗಡೆ ತಿನ್ಕೋತಾರೆ ಬಟ್ ಮನೆಲಿ ಮಾಡೋ ಫುಡ್ಡು ಎಷ್ಟು ಹೆಲ್ತಿಗೆ ಒಳ್ಳೆಯದು ಅಂದರೆ ಹೋಟೆಲಲ್ಲಿ ಅದು ಇದು ಸೋಡಾ ಅದು ಇದು ಅಂತೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ಬಟ್ ಮನೆ ಫುಡ್ಡು ಹಾಗಿರಲ್ಲ ನ್ಯಾಚುರಲ್ಲಾಗಿರುತ್ತೆ ಎಲ್ಲದನ್ನೂ ನೀಟಾಗಿ ಮಾಡಿಕೊಂಡು ಹೋಗ್ತಾರೆ ಪ್ರತಿಯೊಂದನ್ನು ಯಾವ್ದನ್ನೂ ಹೇಳಿಕೊಡಲ್ಲ ಹೇಳಿ ಅಮ್ಮ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ನಮ್ಮ ಅಮ್ಮನೂ ಅಷ್ಟೇ ಎಲ್ಲ ಎಲ್ಲ ತಾಯಿ ನಮ್ಮ ಅಮ್ಮ ಅಂತಲ್ಲ ಎಲ್ಲ ತಾಯಂದ್ರೂ ಅಷ್ಟೇ ಮಕ್ಳ ಬೆಳವಣ್ಗೆಗೆ ಅಥ್ವಾ ಮಕ್ಳ ಫ್ಯೂಚರ್ಗೆ ಅಡ್ಗೆಯಿಂದಲೇ ಮೇಯ್ನಾಗಿ ಅವರು ಸ್ಟಾರ್ಟ್ ಮಾಡೋದು ಅಡ್ಗೆಯಿಂದಲೇ ಯಾವ್ದಕ್ಕೆ ಯಾವ ಥರ ಹಾಕಬೇಕು ಏನು ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನು ನೀಟಾಗಿ ಹೇಳಿಕೊಡ್ತಾರೆ ಮತ್ತು ನಮ್ಮ ತಂದೆಯೂ ಸಮೇತ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅವ್ರು ನನಗ್ ಮೇನಾಗಿ ಹೇಳಿಕೊಟ್ಟಿದ್ದು ಚಿಕನ್ ಸಾಂಬಾರು ನಮ್ಮ ತಂದೆ ತುಂಬ ಚೆನ್ನಾಗಿ ಚಿಕನ್ ಮಾಡ್ತಾರೆ ಅವರೂ ಹೇಳ್ಕೊಡ್ ಯಾವ ಥರ ಚಿಕನ್ ಹಾಕಬೇಕು ಯಾವ ಥರ ಅಂದ್ರೆ ಇವಾಗ ಟಮಾಟೊ ಈರುಳ್ಳಿ ಎಲ್ಲ ಕ್ಲೀನಾಗಿ ಸ್ಮ್ಯಾಷ್ ಆದ ಮೇಲೆ ಚಿಕನ್ ಹಾಕಬೇಕು ಆಮೇಲೆ ಉಪ್ಪು ಅಂದರೆ ಚಿಕನ್ ಯಾವ ಥರ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನಮ್ಮ ಅಮ್ಮ ನಮ್ಮ ಅಮ್ಮ ಆಲ್ಮೋಸ್ಟ್ ಪ್ರತಿಯೊಂದ್ ವಿಷ್ಯನೂ ತುಂಬ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಹೇಗಿರಬೇಕು ಮನೆಲಿ ಯಾವ ಥರ ಇರಬೇಕು ಮತ್ತು ಊಟ ಅಡುಗೆ ಎಲ್ಲ ಆದ ಮೇಲೆ ಅದನ್ನು ಯಾವ ಥರ ಬೇರೆಯವ್ರಿಗೆ ಸವ್ ಮಾಡಬೇಕು ಅಂದರೆ ಫಸ್ಟು ತಟ್ಟೆ ಎಲ್ಲ ಇಟ್ಟುಬಿಟ್ಟು ಆಮೇಲೆ ತಟ್ಟೆ ಇಲ್ಲ ಬಾಳೆ ಎಲೆ ನಮ್ಮ ಕಡೆ ಮೇನಾಗಿ ಬಾಳೆ ಎಲೆ ಯೂಸ್ ಮಾಡ್ತಾರೆ ತಟ್ಟೆ ಕಮ್ಮಿ ಯೂಸ್ ಮಾಡೋದು ಈ ಫಂಕ್ಷನ್ ಅದರಲ್ಲೆಲ್ಲ ಬಾಳೆ ಎಲೆ ಯೂಸ್ ಮಾಡ್ತಾರೆ ಇವ್ಗ ಫಸ್ಟು ಉಪ್ಪು ಉಪ್ಪಿನಕಾಯಿ ಲೆಮನ್ನು ಮತ್ತು ಆಮೇಲೆ ಪಲ್ಯ ಮೊಸರು ಬಜ್ಜಿ ಆಮೇಲೆ ಪಾಯಸ ಆಮೇಲೆ ರೈಸು ಆಮೇಲೆ ಸಾಂಬಾರು ಆ ಥರ ಸವ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರತ್ತೆ ನಮ್ಮ ಕಡೆ ಫುಡ್ಡಂತೂ ತುಂಬ ಎಲ್ಲೂ ಎಲ್ಲೂ ಸಿಗಲ್ಲ ನಮ್ಮ ಕಡೆ ಫುಡ್ಡು ನಮ್ಮ ಕಡೆ ಫುಡ್ ಮಾಮೂಲಿ ಮಾಮೂಲಿ ಅಂತಲ್ಲ ತುಂಬ ಚೆನ್ನಾಗಿರತ್ತೆ ನಮ್ಮ ಕಡೆ ರೊಟ್ಟಿ ಯೂಸ್ ಮಾಡ್ತಾರೆ ರೊಟ್ಟಿ ಮೇಯ್ನಾಗಿ ನಮಗೆ ರೊಟ್ಟಿ ಬೇಕೇ ಬೇಕು ರೊಟ್ಟಿ ಇಲ್ಲ ಅಂದರೆ ಅಂದರೆ ನಮ್ಗೆ ಅದು ನಮಗೆ ಗೌಡರುಗಳೆಲ್ಲ ಆಲ್ಮೋಸ್ಟ್ ರೊಟ್ಟಿ ಯೂಸ್ ಮಾಡೇ ಮಾಡ್ತಾರೆ ನೀಟಾಗಿ ಕೈಯಿಂದ ರೌಂಡ್ ಶೇಪ್ ಬರೋ ಹಾಗೆ ಮಾಡ್ತಾರೆ ಮತ್ತು ಕೆಲವ್ರು ತಟ್ಟಿಬಿಟ್ಟು ಮಾಡ್ತಾರೆ ತಟ್ಟಿ ಮಾಡೋದ್ಕಿಂತ ಕೈಲಿ ಒತ್ತಿಬಿಟ್ಟು ಎರಡೂ ಕೈನೂ ಸೇರಿಸ್ಬಿಟ್ಟು ಒತ್ಬಿಟ್ಟು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿ ಇರುತ್ತೆ ನಾನು ನನಗೆ ಯಾವ ಅಡ್ಗೆಯೂ ತುಂಬ ಕಷ್ಟ ಆಗಿಲ್ಲ ನನಗೆ ತುಂಬ ಕಷ್ಟ ಆಗಿದ್ದು ಅಂದರೆ ರೊಟ್ಟಿ ಮಾಡೋದು ರೊಟ್ಟಿ ಅಂದರೆ ಕ್ಲೀನಾಗಿ ನಾದ್ಕೋ ಬೆ ನಾದ್ಕೋತ ಇರಲಿಲ್ಲ ಒಟ್ರಾಸಿ ಅವಾಗ ಇಂಟ್ರೆಸ್ಟ್ ಇರಲಿಲ್ಲ ಕಲ್ಯೋದಕ್ಕೆ ನಮ್ಮ ಅಮ್ಮ ಕಲ್ಸಕ್ಕೆ ತುಂಬ ಟ್ರೈ ಮಾಡಿದರು ಅವಾಗ ಇಂಟ್ರೆಸ್ಟ್ ಇರಲಿಲ್ಲ ಕಲ್ಯೋದಕ್ಕೆ ಆಮೇಲೆ ತುಂಬ ಅಂದರೆ ಯಾವಾಗ ಇನ್ನೊಂದು ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮ ಯಾರಿಗೋ ನಮ್ಮ ಮನೆಯಲ್ಲಿ ಯಾರಿಗೋ ಹುಷಾರಿರ್ಲಿಲ್ಲ ಅಂದಾಗ ಅಡುಗೆ ನಾವೇ ಮಾಡಬೇಕಾಗಿತ್ತು ಆ ಟೈಮಲ್ಲಿ ರೊಟ್ಟಿನ ಕ್ಲೀನಾಗಿ ಅನ್ನನ ಹಿಟ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ನಾದಿಬಿಟ್ಟು ಆಮೇಲೆ ರೊಟ್ಟಿನ ಗುಂಡಿನ ಆಕಾರದಲ್ಲಿ ಮುದ್ದೆ ಮಾಡಿಬಿಟ್ಟು ಕ್ಲೀನಾಗಿ ಎರಡೂ ಕಡೆಯೂ ತಟ್ಟಿ ತಟ್ಟಿ ತಟ್ಟಿ ತಟ್ಟಿ ಮಾಡಿ ಅದನ್ನ ಒಂದು ರೌಂಡ್ ಶೇಪಲ್ಲಿ ಬರೋ ಥರ ಮಾಡಬೇಕಿತ್ತು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಮರೆಯಕ್ಕಾಗಲ್ಲ ಮ ಅಮ್ಮ ಅಮ್ಮ ಮಕ್ಳ್ ಏನೇ ಮಾಡಿದ್ರೂ ಮಕ್ಳಿಗೆ ಒಳ್ಳೆದಕ್ಕೋಸ್ಕರವೇ ಮಾಡ್ತಾರೆ ಸೀರ್ಯೆಸ್ಲಿ ಅದನ್ನೆಲ್ಲ ಮರೆಯಕ್ಕಾಗಲ್ಲ ಇವಾಗ್ಲೂ ಅಷ್ಟೇ ಇವಾಗ ಇವಾಗ ನಾವೇ ಏನು ಮಾಡಿ ತಿಂದ್ರೂ ಅದನ್ನ ಅಮ್ಮ ಮಾಡ್ಕೊಟ್ಟಂಗೆ ಇರಲ್ಲ ಅಥ್ವಾ ಅಮ್ಮ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ಮಾಡು ಅಂತ ಹೇಳೋ ಹಾಗಿರಲ್ಲ ಇವಾಗ ನಾವೇ ನಮಗ್ ಬಂದ ಹಾಗೆ ಯೂಟೂಬಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಮಾಡ್ತೀವಿ ಅವಾಗಿನ ಇವಾಗಿನ ಕಾ ಲೈಫೇ ಕಂಪೇರ್ ಮಾಡಿದರೆ ಅವಾಗಿನ ಲೈಫೇ ಚೆನ್ನಾಗಿತ್ತು ನಾವು ಮಕ್ಕಳಾಗಿದ್ದಾಗ ಅದನ್ನು ಮಾಡು ಇದನ್ನು ಮಾಡು ಕಸ ಗುಡಿಸು ಪಾತ್ರೆ ತೊಳಿ ಮನೆ ಒರೆಸು ಮತ್ತು ಅಡುಗೆ ಇವಾಗಿಂದಲೇ ಕಲಿ ನಿನಗೆ ಫ್ಯೂಚರಿಗೆ ಹೆಲ್ಪಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದರು ಮತ್ತು ಮನೆಯಲ್ಲಿ ಹಾಂ ಕಾಫಿ ಜೊತೆ ಸ್ನಾಕ್ಸ್ ಏನಾದ್ರೂ ಬಜ್ಜಿ ಬೋಂಡಾ ಆ ಥರ ಏನಾದ್ರು ಮಾಡ್ತಿದ್ವಿ ಮತ್ತು ಹಬ್ಬದ ಟೈಮಲ್ಲಿ ಹೋಳಿಗೆ ರವೆ ಉಂಡೆ ಕಜ್ಜಾಯ ಈ ರೀತಿ ಅಡ್ಗೆನ ಹೇಳಿಕೊಟ್ಟಿದ್ದಾರೆ ಅವ್ರಿಂದಲೂ ತುಂಬ ಅಂದರೆ ತುಂಬ ಅಡುಗೆನ ಕಲಿತಿದ್ದೀನಿ ಇನ್ನು ಯೂಟೂಬ್ ನೋಡಿಕೊಂಡು ತುಂಬ ಅಡುಗೆ ಅಂದರೆ ಈ ರವೆ ಉಂಡೆ ಮತ್ತು ಕಜ್ಜಾಯ ಮಾಡೋದು ಮತ್ತು ಜಿಲೇಬಿ ಜಾ ಅದನ್ನೆಲ್ಲ ಮಾಡೋದ್ನ ನಾನು ಆಲ್ಮೋಸ್ಟ್ ಯೂಟೂಬ್ನ ನೋಡ್ಕೊಂಡು ಕಲ್ತಿದ್ದೀನಿ ಸ್ವೀಟ್ಸ್ಗಳನ್ನ ಮಾಡೋದು ನಮ್ಮ ಮನೆಲಿ ನಾನು ನನಗೆ ಸ್ವೀಟ್ಸ್ ನನಗೆ ನಮ್ಮ ಅಪ್ಪಂಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಅಣ್ಣ ಸ್ವೀಟ್ಸ್ ಏನೂ ಜಾಸ್ತಿ ತಿನ್ನಲ್ಲ ಅವ್ನು ಖಾರ ತಿಂತಾನೆ ಆಮೇಲೆ ತಿಂಡಿ ಅಂದರೆ ಇನ್ನೂ ತುಂಬ ಐಟಮ್ಸ್ ಇದಾವೆ ಆ ಕಡೆ ಈ ಕಡೆ ಬ್ಯಾಂಗ್ಳೂರ್ ಸೈಡ್ಗೆ ಹೋದ್ರೆ ಡಿಫ್ರೆಂಟ್ ಫುಡ್ಡಿರುತ್ತೆ ನಮ್ಮ ಚಿಕ್ಮಗ್ಳೂರು ಸೈಡ್ ಬಂದರೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಇರುತ್ತೆ ಕೇರಳ ಆ ಕಡೆ ಸೈಡಲ್ಲಿ ನಾರ್ತ್ ಇಂಡಿಯನ್ಸ್ ಫುಡ್ಡು ಇಟಾಲಿಯನ್ ಫುಡ್ಡು ಆ ಥರ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಡಿದೆ ಅಲ್ಲಿ ಇಲ್ಲಿ ಕಂಪೇರ್ ಮಾಡಿದರೆ ನಮಗೆ ನಮ್ಮ ಊರ ಫುಡ್ಡೇ ಬೆಟರಾಗಿರುತ್ತೆ ಅದೇ ಅಷ್ಟು ಫುಡ್ಡಲ್ಲಿ ತುಂಬ ಚೆನ್ನ ಎಲ್ಲದನ್ನೂ ಪ್ರತಿಯೊಂದನ್ನು ನಮ್ಮ ಅಮ್ಮ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅವ್ರನ್ನ ತುಂಬ ತುಂಬ ಅಂದರೆ ತುಂಬ ಹೇಳಿಕೊಟ್ಟಿದ್ದಾರೆ ನಮ್ಮ ಅಮ್ಮ ಅವನ್ನೆಲ್ಲ ನಾವು ಮರೆಯೋಕ್ಕೆ ಆಗಲ್ಲ ಇವಾಗ್ಲೂ ಏನಾದ್ರೂ ಲೈಫಲ್ಲಿ ಅಥ್ವಾ ನಮ್ಮ ಮ್ಯಾರೇಜ್ ಆದ ಮೇಲೆ ಗಂಡನ ಮನೆಲಿ ಏನಾದ್ರು ಸಮಸ್ಯೆ ಆದರೆ ಅಂದರೆ ಯಾರ ಹತ್ರವೂ ಹೇಳ್ಕೋಬೇಡ ಯಾರ ಹತ್ರವೂ ಹೇಳ್ಕೋಬೇಡ ಏನು ಪ್ರಾಬ್ಲಮ್ ಆದರೆ ಅಂತ ಹೇಳ್ತಾರೆ ಮತ್ತು ಪ್ರತಿಯೊಂದನ್ನು ಹೇಳಿಕೊಡ್ತಾರೆ ಏನಾದ್ರು ನನಗ್ ಇವಾಗ ಅಡುಗೆ ಏನಾದ್ರು ಮಾಡಕ್ಕೆ ಬರಲಿಲ್ಲ ಅಂದರೆ ನಾನು ಫಸ್ಟ್ ಕಾಲ್ ಮಾಡೋದೇ ನಮ್ಮ ಅಮ್ಮಂಗೆ ಇದನ್ನು ಹೇಗೆ ಮಾಡೋದು ಅಂತ ಕೇಳ್ಕೋ ಯೂಟೂಬಲ್ಲೆಲ್ಲ ಯೂಟ್ಯೂಬಲ್ಲಿ ತೋರಿಸೋ ಥರ ನಮಗೆ ಕ್ಲೀನಾಗಿ ಇದು ಮಾಡೋಕ್ಕೆ ಬರಲ್ಲ ಸಿಂಪಲ್ಲಾಗಿ ಅಂದರೆ ಎಲ್ಲ ಇವಾಗ ಕೆಲವರು ತುಂಬ ಖರ್ಚು ಮಾಡ್ತಾರೆ ಅದಕ್ಕೆ ಇದಕ್ಕೆ ಸೊ ಅದನ್ನು ಹಾಕೋದು ಇದನ್ನು ಹಾಕೋದು ಅಂದು ತುಂಬ ತುಂಬ ವೆರೈಟಿ ವೆರೈಟಿ ಫು ಇದನ್ನೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ನಮ್ಮ ಅಮ್ಮ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾರೆ ಅದನ್ನು ಖರ್ಚು ಜಾಸ್ತಿ ಮಾಡಿ ಮಾಡೋದ್ಕಿಂತ ಖರ್ಚು ಕಮ್ಮಿ ಮಾಡಿಬಿಟ್ಟು ಸಿಂಪಲ್ಲಾಗಿ ಮಾಡಿದರೆ ಹೆಲ್ತಿಗೂ ಒಳ್ಳೆಯದು ಇನ್ನೂ ಟೇಸ್ಟಿಯಾಗಿ ಇರುತ್ತೆ ಅದನ್ನು ಪ್ರತಿಯೊಂದನ್ನು ಹೇಳಿಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಮಗ್ ಅವಾಗ ತಿಳಿ ಸಾಂಬಾರು ಸಮೇತ ಮಾಡಕ್ಕೆ ಬರ್ತಿರಲಿಲ್ಲ ಅನ್ನ ಮಾಡೋಕ್ಕೂ ಬರ್ತಾ ಇರಲಿಲ್ಲ ತಿಳಿ ಸಾಂಬಾರನ್ನು ಸಿಂಪಲ್ಲಾಗೇ ಹೇಳಿಕೊಡ್ತಾರೆ ಅನ್ನನೂ ಅಷ್ಟೇ ಮತ್ತು ಪ್ರತಿಯೊಂದು ಅಡ್ಗೆನೂ ಅಷ್ಟೇ ಹೇಳಬೇಕು ನಾ ನನಗ್ ಮುದ್ದೆ ಮಾಡಕ್ಕೆ ಬರಲ್ಲ ಇವಾಗ ಮುದ್ದೆನೂ ಹೇಗೆ ಮಾಡಕ್ಕೆ ಹಾಂ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಬರಲ್ಲ ನಮ್ಮ ಅತ್ತೆಯೇ ಮಾಡೋದು ಮುದ್ದೆನ ಮತ್ತು ಮಗುಗೂ ಅಷ್ಟೇ ಮಗುಗೂ ಫುಡ್ ಹೇಗೆ ರೆಡಿ ಮಾಡೋದು ಈಗ ಒಂದು ರಾಗಿ ಮಾಲ್ಟಾಗಿರ್ಬೋದು ಇಲ್ಲ ನವಧಾನ್ಯಗಳ ಹಿಟ್ಟಾಗಿರ್ಬೋದು ಮತ್ತು ಮುದ್ದೆ ಮೆಂತೆದು ಹಿಟ್ಟನ್ನ ನೀಟಾಗಿ ಮಗುಗೆ ಯಾವ ಥರ ತಿನ್ನಿಸ್ಬೇಕು ಅಂದರೆ ಅದು ಯಾವ ಥರ ಇರಬೇಕು ಲಿಕ್ವಿಡ್ ರೂಪ್ದಲ್ಲಿ ಇರಬೇಕ ಅಥ್ವಾ ಗಟ್ಟಿನಾ ಅಥ್ವಾ ಮುದ್ದೆನ ಯಾವ ರೀತಿ ಇರಬೇಕು ಅಂತಲೂ ಹೇಳ್ತಾರೆ ಪ್ರತಿಯೊಂದನ್ನು ನಮ್ಮ ಅಮ್ಮನೇ ಹೇಳಿಕೊಡೋದು ಪ್ರಪಂಚದಲ್ಲಿ ಅಮ್ಮ ಇಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಜೀವನದಲ್ಲಿ ಅಮ್ಮ ಯಾರಿಗಾದ್ರೂ ಅಷ್ಟೇ ಅಮ್ಮ ಬೇಕೇ ಬೇಕು ಈ ಬರೇ ಅಡುಗೆ ಮಾಡೋಕ್ಕೆ ಅಂತಲ್ಲ ಪ್ರತಿಯೊಬ್ರಿಗು ಏನೇ ಕಷ್ಟ ಸುಖ ದುಃಖ ಏನೇ ಆಗಲಿ ತಾಯಿ ಒಬ್ಬಳು ಇರಲೇಬೇಕು ತಾಯಿ ಇಲ್ಲ ಅಂದರೆ ಮದುವೆಯಾದ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇಲ್ಲ ಬ್ಯಾಚುಲರ್ ಆಗಿದ್ರೂ ತಾಯಿ ಬೇಕೇ ಬೇಕು ಅಷ್ಟೇ ಜಗಳ ಮಾಡೋಕ್ಕಾದ್ರು ಬೇಕಾಗುತ್ತೆ ಇಲ್ಲ ಏನಾದ್ರು ಗೊತ್ತಿಲ್ಲ ಅಂದರೆ ನಮ್ಮ ಅಮ್ಮನ ಹತ್ತಿರ ಕೇಳ್ಕೊಬೋದು ಅಮ್ಮ ಹೆಂಗೆ ಮಾಡೋದು ನನಗ್ ಗೊತ್ತಾಗ್ತಾ ಇಲ್ಲ ಹೇಳಿಕೊಡು ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಬೇರೆಯವ್ರ ಹತ್ರ ಕೇಳ್ಬಿಟ್ಟಾದ್ರೂ ಅವರು ನಮಗೆ ಹೇಳಿಕೊಡ್ತಾರೆ ನಮ್ಮ ಅಮ್ಮನ್ನ ನಾನು ತುಂಬ ಪ್ರೌಡ್ ಮಾಡ್ತೀನಿ ಅಂಥ ತಾಯಿ ಸಿಗೋದಕ್ಕೆ ನಾವು ತುಂಬ ಪುಣ್ಯ ಮಾಡಿರಬೇಕು ಏ ಪ್ರತಿಯೊಂದುನು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಯಾವ್ದನ್ನೂ ಬಿಟ್ಟಿಲ್ಲ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಮೇಯ್ನಾಗಿ ರೊಟ್ಟಿ ರೊಟ್ಟಿ ಮಾಡೋದ್ನ ನನ್ಗೆ ಕಲಿಯೋಕ್ಕೇ ಆಗ್ತಿಲ್ಲ ಅವರು ಹೇಳಿ ಕು ನೀಟಾಗಿ ಹೇಳ್ಕೊಟ್ಟಿದ್ದನ್ನೇ ಹೇಳ್ಕೊಟ್ಟಿದ್ರಿಂದಲೇ ನಾನು ಕಲಿಯಕ್ಕಾಗಿದ್ದು ತುಂಬ ತ್ಯಾಂಕ್ಸ್ ಅಮ್ಮ ತ್ಯಾಂಕ್ ಯು ಸೋ ಮಚ್